ನಮ್ಮ ಮಂಡ್ಯ ಜಿಲ್ಲೇ ನಿಜ ಹೇಳ್ಬೇಕಂದ್ರೆ ಇದು ಕಬ್ಬು ಅಂದರೆ ಸರ್ಕಾ ಸಕ್ಕರೆ ಜಿಲ್ಲೆ ಅಂತಲೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಕಬ್ಬನ್ನ ನಾವು ಜಾಸ್ತಿ ಬೆಳಿತೀವಿ ಅದ್ರ ಜೊತೆ ಬೇರೆ ಬೇರೆ ಬೆಳೆಗಳನ್ನೂ ಬೆಳಿತಾರೆ ಆದರೆ ಈಗ ಪ್ರಸಿದ್ಧಿಯಾಗಿ ಹೇಳುವಂತದೆಂದ್ರೆ ಸಕ್ಕರೆ ನಾಡು ಅಂತ ಹೇಳಿದ್ರೆ ಇದು ಮಂಡ್ಯ ಜಿಲ್ಲೆ ಇಲ್ಲಿ ಅನೇಕ ಕಾರ್ಖಾನೆಗಳು ಇದ್ದಾವೆ ಪಾಂಡುಪುರದಲ್ಲೂ ಕೂಡ ಸಕ್ಕರೆ ಕಾರ್ಖಾನೆ ಎಲ್ಲ ಇದೆ ಹಾಗೆಯೇ ಸಗ್ ಇದು ಮಂಡ್ಯ ಜಿಲ್ಲೆಗೆ ಪ್ರಸಿದ್ಧಿ ಅಂದರೆ ಕಬ್ಬು ಈ ಕಬ್ಬೂ ತುಂಬನೇ ರೈತರಿಗೆ ತುಂಬನೇ ಉಪಯೋಗ ಆಗುತ್ತೆ ಕಬ್ಬು ಬೆಳೆಯೋದರಿಂದ ಅವ್ರುಗಳೂ ಹ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಕಬ್ಬು ಬೆಳೆ ಇಲ್ಲಿ ಬೆಳಿತಾರೆ ಅದನ್ನು ತಗೊಂಡು ಮಾರೋದ್ರಿಂದಲೂ ಕೂಡ ಅಂದರೆ ಬೆಲ್ಲ ತಯಾರಿಕೆ ಇಲ್ಲೂ ತುಂಬ ಆಲೆ ಮನೆಗಳು ಇದ್ದಾವೆ ಅಲ್ಲಿ ಬೆಲ್ಲ ತಯಾರಿಕೆ ಮಾಡ್ತಾರೆ ಆ ಬೆಲ್ಲಗಳನ್ನ ಮಾರೋದರಿಂದ ಅವ್ರುಗಳ್ಗೆ ಒಳ್ಳೆ ಆದಾಯ ಬರುತ್ತೆ ಕಬ್ಬು ಬೆಳೆಯೋಕ್ಕೆ ಇದೇ ಸೀಸನ್ನು ಅದೇ ಸೀಸನ್ ಅಂತಲ್ಲ ಎಲ್ಲ ಸೀಸನಲ್ಲೂ ಕಬ್ಬು ಬೆಳಿತಾರೆ ಮೇಯ್ನಾಗಿ ಮಳೆ ಇರುವಂಥ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ಕಬ್ಬು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಒಳ್ಳೆ ಇಳುವರಿ ಕೂಡ ಆಗಿ ರೈತರಿಗೆ ತುಂಬ ಹೆಲ್ಪಾಗುತ್ತೆ ಅದ್ರ ಜೊತೆ ಬೇರೆ ಬೇರೆ ಎಣ್ಣೆ ಬೀಜಗಳಾಗಿರ್ಬೋದು ಹಂ ತರಕಾರಿಗಳ್ನ ತರ್ಕಾರಿಗಳನ್ನೂ ಬೆಳಿತಾರೆ ಆಮೇಲೆ ಬೇರೆ ಧಾನ್ಯಗಳನ್ನು ಕೂಡ ಇಲ್ಲಿ ಬೆಳಿತಾರೆ ಇಲ್ಲಿನ ಮಣ್ಣು ಕೂಡ ಅತ್ಯಂತ ಫಲವತ್ತತೆ ಇರುವಂಥ ಮಣ್ಣು ಮಂಡ್ಯ ಜಿಲ್ಲೆಯ ಮಣ್ಣು ಹಾಗಾಗಿ ಅವು ಜಾಸ್ತಿ ಇದು ಸಕ್ಕರೆ ನಾಡು ಅಂತಲೇ ಪ್ರಸಿದ್ಧಿಯಾಗಿರೋದ್ರಿಂದ ಕಬ್ಬು ಇಲ್ಲಿನ ಮುಖ್ಯ ಬೆಳೆಯೂ ಆಗಿರುತ್ತೆ ಮತ್ತು ಇಲ್ಲಿ ಅಕ್ಕಿ ಗೋಧಿ ಎಲ್ಲ ರಾಗಿ ಎಲ್ಲವನ್ನೂ ಕೂಡ ಬೆಳಿತಾರೆ